ಕನ್ನಡ ಭಾಷೆಯನ್ನು ನಾನು ಹುಟ್ಟಿದಾಗಿಂದನೂ ಕಲಿತಿದ್ದೆ ನನ್ನ ಹಿರಿಯರು ನನ್ನ ತಂದೆ ತಾಯಿ ಹಾಗೂ ನನ್ನ ಸುತ್ತ ಮುತ್ತಿನ ಎಲ್ಲರೂ ಕನ್ನಡದಲ್ಲೇ ಮಾತನಾಡುತ್ತಿದ್ದರಿಂದ ನನಗೆ ಕಲಿಯಲು ಅನುಕೂಲವಾಯಿತು ನಾನು ಕಲಿಯೋದರ ಜೊತೆಗೆ ನನ್ನ ವ್ಯವಹಾರ ನನ್ನ ವಿದ್ಯಾಭ್ಯಾಸ ಹಾಗೂ ನಾನು ಇತರರೊಂದಿಗೆ ಮಾತನಾಡಲು ಕನ್ನಡವೇ ಆಗಿರೋದ್ರಿಂದ ನನ್ನ ವ್ಯವಹಾರದಲ್ಲಿ ಕನ್ನಡವನ್ನು ಉಪಯೋಗಿಸಿ ವ್ಯವಹಾರ ಮಾಡಲು ಅನುಕೂಲವಾಯಿತು